ಹಾಂ ಹಲೋ ಮೇಡಮ್ ನಾನು ಅವನೀತ ಅಮ್ಮ ಮಾತಾಡ್ತಿದ್ದೆ ಹಾಂ ಮೊನ್ನೇ ನಮ್ಮ ಮಗಳದ್ದು ನಿಮ್ಮ ಕ್ಲಾಸಿನಾಗೆ ನಾಲ್ಕನೇ ಕ್ಲಾಸ್ ಓದ್ತಿದ್ದಾಳೆ ಅವಳು ನಿಮ್ಮದೇ ಕ್ಲಾಸಲ್ಲಿ ಇದ್ದಾಳೆ ಅವನಿ ಅವನಿ ಅಂತಾ ಹಾಂ ಅವಳದ್ದು ಮೊನ್ನೇ ಎಕ್ಸಾಮ್ ಆಯ್ತಲ್ಲ ಮೇಡಮ್ ಅದರಲ್ಲಿ ಭಾಳ ಕಡಿಮೆ ಮಾರ್ಕ್ಸ್ ತಗೊಂಡಾಳೆ ಅವಳು ಹಾಂ ಮುಂಚೆ ಛಲೋ ಓದ್ತಿದ್ದಳು ಆದರೆ ಈಗ ಯಾಕೆ ಏನೋ ಓದ್ತನೇ ಇಲ್ಲ ನಮ್ಮ ಮಾತು ಮನೇಲಿ ಕೇಳೋದಿಲ್ಲ ಹಾಂ ಹಾಗೇನು ಸಮಸ್ಯೆ ಇಲ್ಲ ಮೇಡಮ್ ಈಗೀಗ ಟಿ ವಿ ಮೊಬೈಲ್ ಬಂದದ್ದೇಯಾ ಮೊಬೈಲ್ ನೋಡೋದೇ ಭಾಳ ಜಾಸ್ತಿ ಆಗೋಗಿದೆ ಅವ್ಳದ್ದು ಮ ಓದೋ ಕಡೆ ಲಕ್ಷ್ಯನೇ ಭಾಳ ಕಡಿಮೆ ಆಗೋಗಿ ಬಿಟ್ಟಿದೆ ಅದು ಈಗ ನಾವು ಮೊಬೈಲ್ ಇಸ್ಕೊಳ್ಳೋಕ್ಕೆ ಹೋದರು ಮೊಬೈಲಲ್ಲಿ ನೋಟ್ಸ್ ಕಳಿಸ್ತಾರೆ ಅದು ಬರಿ ಬರಿಬೇಕು ಆಗ್ತದೆ ಮತ್ತೆ ಮೊಬೈಲಲ್ಲಿ ಏನಾದರು ನಮಗೆ ಓದುಕ್ಕೆ ಸಂಬಂಧಪಟ್ಟದ್ದು ಇರ್ತದೆ ಅನ್ಕಂಡು ಅಂತಾಳೆ ಮೇಡಮ್ ಹಿಂಗೆ ಮೊಬೈಲ್ ನಾವು ಕಸ್ಕೊಳ್ಳುಕ್ಕೆ ಹೋದ್ರುವೆ ನಾವು ನಾ ಓದೋಕೇ ಯೂಸ್ ಮಾಡ್ತ ಇದ್ದೆ ಅನ್ನೋ ಥರ ಮಾತಾಡ್ತಾಳೆ ಅವಾಗ ನಾವು ಏನೋ ಹೇಳಲಿಕ್ಕೂ ಇದು ಆಗೋದಿಲ್ಲ ಮತ್ತೆ ಈಗದ್ದು ಮಕ್ಕಳಿಗೆ ಭಾಳ ಜಾಸ್ತಿ ಏನು ಹೇಳೋಕು ಆಗೋದಿಲ್ಲ ಅದೇ ಮನ್ಸಿಗೆ ತಗೋ ಬಿಡ್ತಾರೆ ಹಾಂ ಹಾಗಾದರೆ ಮಾಡ್ತೇ ಮೇಡಮ್ ಇಲ್ಲಾದರೆ ಮುಂಚೆ ಎಲ್ಲ ಛಲೋ ಮಾರ್ಕ್ ತಗೋ ಬರ್ತಿದ್ದಳು ನಮಗು ಖುಷಿ ಆಗ್ತಿತ್ತು ಈಗೀಗ ಭಾಳ ಕಡಿಮೆ ಆಗೋಗಿದೆ ಭಾಳ ವೀಕ್ ಆಗಾಳೆ ಸ್ಟಡಿಯಲ್ಲಿ ಹ್ಞೂ ಹ್ಞೂ ಹೌದು ಮೇಡಮ್ ನೀವು ಸ್ವಲ್ಪ ಕ್ಲಾಸಲ್ಲಿ ಹೇಳಿ ನಾವು ಮನೆಯಲ್ಲಿ ಸ್ವಲ್ಪಇದು ಮಾಡ್ತೇವೆ ಅವಳಿಗೆ ಓದಲಿಕ್ಕೆ ಹಾಂ ಆಯ್ತು ಮೇಡಮ್ ಆಯ್ತು ಹಾಂ ಆಯಿತು ಮೇಡಮ್ ಇನ್ಮೇಲೆ ಕೊಡೋದಿಲ್ಲ ಕೊಟ್ಟರು ನಾನು ಅವ್ಳ ಜೊತೆಗೆ ಅಲ್ಲೇ ಕೂತ್ಕೊಂಡೇ ಓದಿಸ್ತೇ ಬರೆಸ್ತೇ ಮತ್ತೆ ಜಾಸ್ತಿ ಕೊಡಲಿಕ್ಕೆ ಹೋಗೋದಿಲ್ಲ

ಹಾಂ ಆಯ್ತು ಮೇಡಮ್ ನೀವು ಹೇಳಿ ಅವ್ಳಿಗೆ ಸ್ವಲ್ಪ ಬುದ್ದಿ